ಪ್ರತಿಯೊಬ್ಬರೂ ಮನುಷ್ರೂ ಕೂಡ ಬಟ್ಟೇನ ಹೊಸದಾಗಿ ಹಾಕೋಕ್ಕೆ ಮತ್ತು ಟ್ರೆ ಆ ಟ್ರೆಂಡ್ ಏನು ಇರುತ್ತೋ ಆ ಥರ ಹಾಕೋಕ್ಕೆ ಇಷ್ಟಪಡ್ತಾರೆ ಹಾಗೇ ಜೀನ್ಸ್ನೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಯಾಕೆ ಅಂದರೆ ಜೀನ್ಸ್ ಪ್ಯಾಂಟು ಒಂಥರ ಸ್ಟೈಲಿಶ್ ಆಗಿರುತ್ತೆ ಮತ್ತು ಎಲ್ಲ ಪ್ರತಿಯೊಬ್ಬರೂ ಅದನ್ನ ವೇರ್ ಹಾಕ್ಕೋಬೋದು ಇವಾಗ ನೋಡಿ ನೀವು ಸ್ಕೂಲುಗೆ ಹೋಗೋ ಹುಡುಗುರ್ಗೂ ಕೂಡ ಜೀನ್ಸು ಜೀನ್ಸ್ ಇಲ್ದೆ ಹುಡ್ಗೂರ್ಗುಳು ಸ್ಕೂಲ್ಗೇ ಹೋಗಲ್ಲ ಈ ರೀತಿ ಆಡ್ತಾರೆ ಮತ್ತು ಕಾಲೇಜ್ ಹುಡ್ಗುರ್ಗಳು ಜೀನ್ಸ್ ಬಿಟ್ಟು ಅವರಿನ್ನೇನೂ ಹಾಕೋಕ್ಕೇ ಇಷ್ಟಪಡೋಲ್ಲ ಜಾಸ್ತಿ ಅವ್ರು ನೈನ್ಟಿ ಪರ್ಸೆಂಟ್ ಜೀನ್ಸ್ ಬಟ್ಟೆನೇ ಹಾಕ್ತಾರೆ ಮತ್ತು ಅವ್ರು ಜಾಸ್ತಿ ಫಾರ್ಮಲ್ಸ್ ಹಾಕಕ್ಕೆ ಇಷ್ಟಪಡೋಲ್ಲ ಇವಾಗ ಮತ್ತು ಕ್ಯಾಶುವಲ್ಸಾಗಿ ನೀವು ಆಚೆ ಹೋಗ್ತೀವ್ ಶಾಪಿಂಗ್ ಹೋಗ್ತೀವಿ ಇಲ್ಲ ಫ್ರೆಂಡ್ಸ್ಗಳ ಜೊತೆ ಮೂವೀಗೆ ಹೋಗ್ತೀವಿ ಅಂದ್ರೂ ನೀವು ಜೀನ್ಸ್ ಹಾಕಿಕೊಂಡೇ ಹೋಗೋದು ಇದು ತುಂಬ ಅಡ್ವಾಂಟೇಜು ಒಂದು ಜೀನ್ಸ್ ತೊಗೊಂಡ್ರೆ ಯಾಕಂದರೆ ಅದು ಏನಂದರೆ ಇವಾಗ ಐರನ್ ಮಾಡೋ ಅವಶ್ಯಕತೆ ಇರೋಲ್ಲ ತುಂಬ ಗಟ್ಟಿ ಇರುತ್ತೆ ಯಾವ್ದೇ ರೀತಿ ಏಟಾಗಲ್ಲ ಏನಾರೂ ಇದ್ದವು ಸ್ವಲ್ಪ ಎದ್ಬಿದ್ರು ಏಟಾಗೋಲ್ಲ ಬೇಗ ಹರ್ದ್ ಹೋಗಲ್ಲ ಈ ರೀತಿ ತುಂಬ ಪಾಸಿಟಿವ್ ಆಗಿ ಇರುತ್ತೆ ಜೀನ್ಸು ಮತ್ತು ಇವಾಗ ಹುಡ್ಗೂರ್ ಅಂತನೇ ಅಲ್ಲ ಇವಾಗ ಹುಡ್ಗೀಯರು ಕೂಡ ಜೀನ್ಸ್ನ ಇಷ್ಟಪಡ್ತಾರೆ ಎಲ್ಲರೂ ಜೀನ್ಸ್ನ ಹಾಕ್ತಾರೆ ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಇವಾಗ ನಾವು ಜೀನ್ಸ್ ಪ್ಯಾಂಟ್ ತೊಗೊಂಡಿರ್ತೀವಿ ಅದರಲ್ಲೇನೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹರ್ದು ಹೋದ್ರೂ ಅದು ಇವಾಗ ಹೊಸ ಫ್ಯಾಷನ್ ಆಗಿದೆ ಟೋನ್ ಜೀನ್ಸ್ ಅಂತ ಈ ರೀತಿನೂ ನಾವು ಹಾಕ್ಕೊಂಡು ಹೋಬೋದು ಈ ಥರ ತುಂಬ ಯೂಸ್ಫುಲ್ನೆಸ್ ಇದೆ ಜೀನ್ಸಲ್ಲಿ ಮತ್ತು ಯಾವುದೇ ಇವಾಗ ಎಷ್ಟೋಂಥರ ಶ್ ಇವಾಗ ಜೀನ್ಸ್ ನಾವೇ ಒಂದು ತೊಗೊಂಡಿರ್ತೀವಿ ಅದರಲ್ಲಿ ಅಪ್ಪಿ ಒಂದು ವಾಶ್ ಎರಡು ವಾಶ್ಗೆಲ್ಲ ಶ್ ಈಗ ಆಲ್ಮೋಸ್ಟ್ ಶೇಡಾಗೋಲ್ಲ ಜೀನ್ಸ್ಗಳು ಒಂದು ವಾಶ್ ಎರಡು ವಾಶ್ಗೆಲ್ಲ ಶೇಡಾದ್ರೂ ಇವಾಗ ಶೇಡೆಡ್ ಜೀನ್ಸ್ ಅಂತ ಅನ್ಕೊಳ್ತಾರೆ ಈ ರೀತಿ ತುಂಬ ಯೂಸ್ಫುಲ್ ಇದೆ ಯಾವುದೇ ರೀತಿ ಇವಾಗ ಮಿಸ್ಯೂಸ್ ಆಗೋಲ್ಲ ಮತ್ತು ನಾವು ಈಗ ಯಾವ್ದಾರೂ ಫಂಕ್ಷನ್ ಹೋಗ್ಬೇಕಂದ್ರು ಆರಾಮಾಗಿ ಜೀನ್ಸ್ನೇ ಹಾಕ್ಕೊಂಡು ಹೋಗ್ಬೋದು ಮ ಎ ಇನ್ನೊಂದು ಏನಂದ್ರೆ ಅಡ್ವಾಂಟೇಜ್ ಇವಾಗ ನಾವು ಬಟ್ಟೆ ಒಗ್ದು ಬಿಟ್ಟ್ ಏನಾರೂ ಅರ್ಜೆಂಟ್ ಇದ್ದಾಗ ಐರನ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಜೀನ್ಸ್ಗೆ ಯಾಕಂದರೆ ಅದಕ್ಕೆ ಯಾವುದೇ ರೀತಿ ಸುಕ್ಕಾಗೋದಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಬೇಕಾರೂ ನಾವು ಅರ್ಜೆಂಟಾಗಿ ಹಾಕ್ಕೊಂಡು ಹೋಗ್ಬೋದು ಮತ್ತು ಇವಾಗ ಮಾಮೂಲಿ ಬಟ್ಟೆಗಳು ಮಾಮೂಲಿ ಕ್ಯಾಶುವಲ್ ಪ್ಯಾಂಟ್ಗಳೆಲ್ಲ ಆದರೆ ನಾವು ಮಿಷಿನ್ ವಾಶೇ ಮಾಡಬೇಕು ಆದಷ್ಟು ತುಂಬ ಸಾಫ್ಟಾಗಿ ಅದನ್ನ ಬಟ್ಟೆ ಉಜ್ಜಬೇಕು ಈ ರೀತಿ ಎಲ್ಲ ಪ್ರಾಬ್ಲಮ್ಗಳ್ ಇರ್ತಾವೆ ಆದರೆ ಜೀನ್ಸ್ ಹಾಗಲ್ಲ ನೀನು ಹೆಂಗ್ ಬೇಕಾರೂ ಎರ್ರಾ ಬಿರ್ರೀ ಉಜ್ಜಿದರೂ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಯಾಕೆಂದರೆ ಅದು ಹಂಗೆ ಆ ಥರ ಕ್ವಾಲಿಟಿ ಇರುತ್ತೆ ಜೀನ್ಸು ಯಾವುದೇ ರೀತಿ ಡ್ಯಾಮೇಜ್ ಆಗ್ದೆ ಹರ್ದೋಗಿ ಈ ಥರ ಈ ಥರ ಕಂಪ್ಲೇಂಟ್ಗಳೇ ಬರೋಲ್ಲ ಮತ್ತು ಜೀನ್ಸ್ನ ಜೀನ್ಸ್ ಪ್ಯಾಂಟ್ನಾ ನಾವು ಇವಾಗ ನಮ್ಮ ಇವಾಗ ನಮ್ಮ ಒಂದ್ಸಾರಿ ನಮ್ಮ ಸೈಜ್ ಏನೂಂತ ಗೊತ್ತಾದರೆ ನಾವು ಆರಾಮಾಗಿ ಯಾವ ಅಂಗ್ಡಿಗೆ ಹೋಗಿ ಆರೂ ನಾವು ಜೀನ್ಸ್ನ ತೊಗೋಬೋದು ಪ್ಲಸ್ ಆನ್ಲೈನ್ ಶಾಪಿಂಗಲ್ಲೂ ನಾವು ಕೊಂಡ್ಕೋಬೋದು ಜೀನ್ಸ್ ಇವಾಗ ಮಿಂತ್ರ ಎಜಿಒ ಫ್ಲಿಪ್ಕಾರ್ಟ್ ಅಮೇಜಾನ್ ಈ ಥರ ಆ್ಯಪ್ಗಳಲ್ಲಿ ನಾವು ಆರಾಮಾಗಿ ನಮ್ಮ ಸೈಜ್ ಗೊತ್ತಾದರೆ ನಾವು ಜೀನ್ಸ್ನ ತರಿಸ್ಕೋಬೋದು ಪ್ಲಸ್ ನಮ್ಗೆ ಇಷ್ಟ ಆಗಲಿಲ್ಲಾಂದ್ರೆ ವಾಪಸ್ ಕೊಟ್ಟು ಕಳಿಸ್ಬೋದು ಅದರಲ್ಲೂ ಎಷ್ಟು ಸಾವಿರಾರು ಬ್ರ್ಯಾಂಡ್ಗಳ್ ಇದ್ದಾವೆ ಅದರಲ್ಲೂ ಇವಾಗ ಕಾಂಪಿಟೇಷನ್ ಇರೋದರಿಂದ ನೀವು ಇವಾಗ ನೀವೇ ಯಾವ್ದಾರೂ ಒಂದು ಮಾರ್ಕೆಟ್ಗೋ ಎಮ್ ಜಿ ರೋಡ್ಗೋ ಹೋಗ್ತೀರ ಅಂದ್ಕೊಳಿ ಪ್ರತಿ ಅಂಗಡೀಲು ನಿಮಗೆ ಜೀನ್ಸ್ ಸಿಗುತ್ತೆ ನಿಮಗೆ ಥರಾಂಥರ ಸಿಗುತ್ತೆ ಅದರಲ್ಲೂ ವೈಟು ಬ್ಲ್ಯಾಕು ಬ್ಲೂ ಈ ಥರ ನಿಮಗೆ ಥರಾಂಥರ ವಿಧವಿಧವಾದ ಕಲರಲ್ಲಿ ನಿಮಗೆ ಜೀನ್ಸ್ ಸಿಗುತ್ತೆ ಮತ್ತು ನಿಮಗೆ ಇವಾಗಿನ ಟ್ರೆಂಡೇ ನೆಡೀತಿರೋದೇ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಅದು ಕಡಿಮೆ ದರ್ದಲ್ಲಿ ಸಿಗುತ್ತೆ ಯಾಕಂದರೆ ಕಾಂಪಿಟೇಷನ್ ಇರೋದರಿಂದ ಯಾವುದೇ ರೀತಿ ರೇಟ್ನ ಐಕ್ ಮಾಡೋಕ್ಕಾಗಲ್ಲ ಅವರು ಪ್ರತಿ ಅಂಗಡೀಲೂ ಕೂಡಾ ಒಂದೇ ಒಂದಕ್ಕಿಂತ ಒಬ್ಬರು ಫೆ ಯಾವುದು ಟ್ರೆಂಡಿಂಗ್ ಆಗಿರೋದು ತುಂಬ ಸಕ್ಕತ್ತಾಗಿರೋ ಜೀನ್ಸ್ಗಳ್ ಸಿಗ್ತವೆ ಈ ರೀತಿ ತುಂಬ ಅಡ್ವಾಂಟೇಜು ಜೀನ್ಸ್ ಹಾಕೊಳೋದ್ರಿಂದ ಮತ್ತು ಅದು ಫ್ಯಾಷನ್ ಕೂಡ ಸ್ಟೈಲಿಶ್ ಆಗೂ ಇರುತ್ತೆ ಮತ್ತು ನಿಮ್ಮ ಕಂಫರ್ಟಬಲ್ ಆಗೂ ಫೀಲ್ ಆಗುತ್ತೆ ಆ ಜೀನ್ಸು